ಹೌದ್ರಿ ಹಾಂ ಹಾಂ ಹೇಳು ಹ್ಞೂ ರೀ ಹಾಂ ಮೇಡಮ್ ನಮ್ಮ ಬಳಿ ಹೂವು ಹಣ್ಣು ಕಾಯ್ಗೆಡ್ಡೆ ಬೀಟ್ರೋಟು ಕಾಯಿ ಗೆಡ್ಡಿ ಸೌತೆಕಾಯಿ ಬೆಂಡೆಕಾಯಿ ಬದನೇಕಾಯಿ ಕ್ಯಾರೆಟು ಬೀಟ್ರೋಟು ಮತ್ತು ಬೀನ್ಸ್ ಎಲ್ಲ ತರಹದ ತರ್ಕಾರಿಗಳಿದಾವೆ ಮೇಡಮ್ ಸರಿ ಮೇಡಮ್ ಹಾಂ ಸರಿ ತರಿಸ್ತಿವಿ ಮೇಡಮ್ ಅಮೌಂಟ್ ತ ನಾಳೆ ಒಂದು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಕಳಿಸ್ತಿನಿ ಮೇಡಮ್ ಹಾಂ ಎಷ್ಟು ಎಷ್ಟು ಟೈಮಿಂಗ್ ಹೇಳಿ ಮೇಡಮ್ ಮತ್ತು ನೀವು ಹಾಂ ಸರಿ ಮೇಡಮ್ ಮತ್ತು ಅಮೌಂಟ್ ಏನು ಮಾಡ್ತಿರ ಮೇಡಮ್ ಹಾಂ ಆಗುತ್ತೆ ಮೇಡಮ್ ಹಾಂ ಅಮೌಂಟ್ ಮತ್ತು ವಿತ್ತ ಅಮೌಂಟ್ ಮೇಡಮ್ ಮತ್ತು ಒಂದು ಹದಿನೈದು ಸಾವಿರ ರುಪಾಯಿ ಆಗುತ್ತೆ ನೋಡಿ ಮೇಡಮ್ ಹಾಂ ಆಗೋಲ್ಲ ಮೇಡಮ್ ಕಡಿಮೆ ಅಂದರೆ ಒಂದು ಹದಿನಾಲ್ಕು ಸಾವಿರ ರುಪಾಯಿ ಮಾಡ್ಕೊತೀನಿ ನೋಡಿ ಮೇಡಮ್ ಇಲ್ಲ ಮೇಡಮ್ ಅದು ಅಷ್ಟು ಆಗೋಂಗಿಲ್ಲ ಕಡಿಮೆ ನಮ್ಗೆ ಆಗಬೇಕಲ್ಲ ಮೇಡಮ್ ಗಿಟ್ ಬೇಕಲ್ಲ ಹಾಂ ಹಾಂ ಇಲ್ಲ ಮೇಡಮ್ ಹದಿಮೂರು ಸಾವಿರ ರುಪಾಯಿ ನೋಡಿ ಮೇಡಮ್ ಹಾಂ ಸರಿ ಮೇಡಮ್ ಹನ್ನೆರಡು ಸಾವಿರ ರುಪಾಯಿಗೆ ಕಡಿಮೆ ಆಗುತ್ತಾ ಹನ್ನೆರಡುವರೆಯಲ್ಲಿ ಮಾಡ್ಕೊರಿ ಮೇಡಮ್ ಹ್ಞೂ ಮೇಡಮ್ ಡೆಲವರಿ ಮೇಡಮ್ ಇಸ್ಕೊಂಡು ನಾಳೆ ತಂದ್ಕೊಡ್ಬೇಕ್ ಏನು ಮೇಡಮ್ ಹ್ಞೂ ಮತ್ತು ಹ್ಞೂ ಸರಿ ಹಾಂ ಸರಿ